ಶಾಲೆಯಲ್ಲಿ ನನಗೆ ನೆಚ್ಚಿನ ವಿಷಯ ಯಾವುದಿತ್ತಂದರೇ ಅದು ಕನ್ನಡ ವಿಷಯ ಆಗಿತ್ತು ಕನ್ನಡ ಸಬ್ಜೆಕ್ಟ್ ಅಂದರೇ ನನಗೆ ತುಂಬ ಇಷ್ಟ ಯಾಕೆಂದ್ರೆ ನಮ್ಮ ನನಗೆ ಕನ್ನಡ ನಾನು ಕಾಲೇಜು ಸ್ಕೂಲಿಗೆ ಜ ಸೇರಿದಾಗಿಂದ ಹತ್ತನೇ ತರಗತಿಯವರೆಗೆ ನಾನು ಕನ್ನಡ ಮೀಡಿ ಮೀಡಿಯಮ್ಮಲ್ಲಿ ಓದಿರೋ ವ್ಯಕ್ತಿ ಕನ್ನಡ ಮೀಡಿಯಮ್ಮಲ್ಲಿ ಓದಿದ್ದರಿಂದ ನನಗೆ ಕನ್ನಡ ಅಂದರೆ ತುಂಬ ಇಷ್ಟ ಕನ್ನಡದಲ್ಲಿ ಪಾಠಗಳು ನನಗೆ ನೀಟಾಗಿ ಅರ್ಥ ಆಗ್ತಾಯಿತ್ತು ಕನ್ನಡದಲ್ಲಿ ಯಾವುದೇ ಒಂದು ಸಂದರ್ಭ ಆಗಲಿ ಯಾವುದೇ ಒಂದು ಪಾಠ ಆಗಲಿ ನನಗೆ ಯಾವತ್ತೂ ಚೆನ್ನಾಗಿ ಓದ್ತಾಯಿದ್ದೆ ಮತ್ತು ಅದರಿಂದ ಕನ್ನಡ ಸಬ್ಜೆಕ್ಟ್ ಅಂದರೆ ನನ್ಗೆ ತುಂಬ ಇಷ್ಟ ಕನ್ನಡದಲ್ಲಿ ಬರುವ ವ್ಯಾಕರಣ ಸಂಧಿಗಳು ಗುಣಸಂಧಿಗಳು ಅದರ ಬಗ್ಗೆ ತುಂಬ ಇಷ್ಟ ಇತ್ತು ಪ್ರತಿಯೊಂದು ದಿನ ಒಂದು ಹೊಸ ಹೊಸಾ ಪಾಠ ಆಗಲಿ ಕತೆಗಳಾಗ್ಲಿ ಎಲ್ಲ ಒಂದು ಸಾಹಿತ್ಯಗಳು ಪ್ರತಿ ಪದ್ಯಗಳು ಎಲ್ಲ ಪ್ರತಿಯೊಂದು ಕನ್ನಡ ಟೆಕ್ಸ್ಟ್ ಬುಕ್ನಲ್ಲಿ ಸಿಗ್ತಾಯಿತ್ತು ಮತ್ತು ನಮ್ಮ ಒಂದು ಟೀಚರ್ ಕೂಡ ತುಂಬ ಚೆನ್ನಾಗಿದ್ದರು ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ದರು ಅದರಿಂದ ನನಗೆ ಕನ್ನಡ ವಿಷಯ ಅಂದರೆ ತುಂಬ ಇಷ್ಟ